ನಾನೊಬ್ಬ ಕಲಾವಿದನಾಗಿ ಸುಮಾರಷ್ಟು ಒಂದು ಸವಾಲುಗಳನ್ನು ಎದುರಿಸುತ್ತಿದ್ದೇನೆ ಒಂದು ಫರ್ಸ್ಟ್ ಬಂದುಬಿಟ್ಟು ಈ ಕಲಾವಿದನಾಗಲಿಕ್ಕೆ ಬೇಕಾಗಿರತಕ್ಕಂಥ ಒಂದು ಸೌಲಭ್ಯಗಳಾಗಿರ್ಬೋದು ಟ್ರಾನ್ಸ್ಪೋರ್ಟಾಗಿರ್ಬೋದು ಅಥವಾ ಅದಕ್ಕೆ ಬೇಕಾಗಿರತಕ್ಕಂಥ ಸ್ಟೇಷ್ನರೀಸಾಗಿರ್ಬೋದು ಅದಕ್ಕೆ ಬೇಕಾಗಿರ್ತಂತ ವಸ್ತುಗಳಾಗಿರ್ಬೋದು ಇವುಗಳೆಲ್ಲ ಏನಾಗಿದ್ದಾವೆ ಅಂತಂದರೆ ಹೀಗೆ ಇತ್ತೀಚಿಗೆ ಹೆಚ್ಚು ದುಬಾರಿಯಾಗಿರ್ತಕ್ಕಂಥದ್ದನ್ನು ಕಾಣ್ತೀವಿ ಆ ವಸ್ತುಗಳನ್ನು ಪಡ್ಕೊಳೋದ್ರಲ್ಲಿ ಮತ್ತು ಅದಕ್ಕೆ ಬೇಕಾಗಿರತಕ್ಕಂಥ ಸಂಪನ್ಮೂಲಗಳನ್ನು ಒದಗಿಸೋದು ತುಂಬ ಕಷ್ಟಕರ ಆಗಿದೆ